ಅಂದರೆ ನಮ್ಮ ಸಮುದಾಯದಲ್ಲಿ ಜಮ್ ಜನಪ್ರಿಯ ನೃತ್ಯ ಅಂದರೆ ಗುಂಪು ನೃತ್ಯ ಮಾಡೋದು ಅಂದರೆ ಎಲ್ಲರೂ ಒಂದು ಯಾವ್ದಾದ್ರು ಸನ್ನಿವೇಶದಲ್ಲಿ ನೃತ್ಯ ಮಾಡೋದೇ ನಮಗೆ ಒಂದು ನಮ್ಮ ಸಮುದಾಯದಲ್ಲಿರೋ ಒಂದು ಜನಪ್ರಿಯ ನೃತ್ಯ ಅಂದರೆ ಯಾವ ಯಾವ ಪ್ರಸಂಗದಲ್ಲಿ ಅಂದರೆ ಒಂದು ಮದುವೆ ಕಾರ್ಯ ಇರ್ಬೋದು ಯಾವ್ದಾದ್ರೂ ಒಂದು ಸಣ್ಣ ಕಾರ್ಯ ಇರ್ಬೋದು ಯಾವ್ದಾದ್ರು ನಾಮಕರಣ ಇರ್ಬೋದು ಅಥವಾ ಎಲ್ಲರೂ ಸೇರಿದಾಗ ನಾವು ನೃತ್ಯ ಪ್ರದರ್ಶನ ಮಾಡ್ತೀವಿ